ಹಲೋ ಸರ್ ಸಾಯಂಕಾಲ ಆರೂವರೆಗೆ ಬರೋದು ನಾವು ಕ್ಲಿನಿಕ್ಕಿಗೆ ಬೇರೆ ಇನ್ನೇನಾರೂ ಸಿಮ್ಟೆನ್ಸಸ್ ಏನಾದ್ರು ಕಾಣಿಸ್ತಿದ್ಯಾ ಇಲ್ಲ ನೀವು ಆರೂವರೆಗೆ ಕ್ಲಿನಿಕ್ ಬರೋಕ್ಕೆ ಮುಂಚೆ ಒಂದು ಪ್ರಿಕೊಕ್ಷನ್ಸ್ ಹೇಳ್ತೀನಿ ಅದನ್ನು ಇವಾಗ ಮಾಡಿ ಸ್ವಲ್ಪ ಬಿಸಿನೀರು ಅದಕ್ಕೆ ಕಲ್ಲುಪ್ಪು ಹಾಕ್ಬಿಟ್ಟ್ ಬಾಯಲ್ಲಿ ಸ್ವಲ್ಪ ಬೆಚ್ಚಗೆ ಇರೋಂಗೆ ಗ್ವಾಗುಲ್ ಮಾಡಿ ಸ್ವಲ್ಪ ಗಂಟ್ಲು ಕ್ಲಿಯರೆನ್ಸ್ ಆಗುತ್ತೆ ಆಮೇಲೆ ಬೇರೆ ಇನ್ನೇನಿದೆ ಅಂದರೆ ಸುಸ್ತು ಸುಸ್ತಿಗೆ ಒಂದು ಬೇರೆ ಅದಕ್ಕೆ ಸುಸ್ತು ಅಂದರೆ ತುಂಬ ಏನಾದ್ರೂ ನಿಮ್ಗೆ ಸ್ಟ್ರೆಸ್ ಆಗ್ತಿದೆಯಾ ತುಂಬ ಸ್ಟ್ರೆಸ್ ಆಗ್ತಿದೆ ಅಂದರೆ ಈಗ ಪ್ರೆಸೆಂಟ್ ಒಂದು ಓ ಆರ್ ಎಸ್ ಕುಡ್ದು ಬಿಡಿ ಆರೂವರೆ ಹಾಗೆ ನಮ್ಮ ಕ್ಲಿನಿಕ್ಗೆ ಬನ್ನಿ ಬೇರೆ ಏನಾದ್ರು ಇದೆಯಾ ಚೆಕ್ ಮಾಡ್ತೀನಿ ಬೇರೆ ಇನ್ನೇನಾದ್ರು ಸಿಮ್ಟೆನ್ಸಸ್ ಇದೆಯಾ ಸುಸ್ತು ಬಿಟ್ಟು ಸುಸ್ ಕೆಮ್ಮು ಈಗ ಕೆಮ್ಮು ಬರ್ತಾಯಿದೆ ಅಂದರೆ ಹಾಂ ಫಸ್ಟ್ಲಿ ಮೇಬಿ ಅದು ಫುಡ್ಡು ತುಪ್ಪದ ಇನ್ಫೆಕ್ಷನ್ ಆದರೂ ಹಾಗಾಗತ್ತೆ ಬೆಳಿಗ್ಗೆ ಏನೂ ತಿಂದಿಲ್ವಾ ಹಾಗಾದ್ರೆ ಸರಿ ಹಾಗಿದ್ದರೆ ನೀವು ಈಗ ಏನೂ ತಿನ್ನಬೇಡಿ ಎಲ್ಲ ನಿಲ್ಲಿಸ್ಬುಡಿ ಬೆಸ್ಟು ಒಂದು ಓ ಆರ್ ಎಸ್ ಕುಡೀರಿ ಈಗ ಪ್ರೆಸೆಂಟು ನೀವು ಒಂದು ಆರೂವರೆಗೆ ನಮ್ಮ ಕ್ಲಿನಿಕ್ ಹತ್ತಿರ ಬಂದ್ರೆ ನಾವು ನಿಮಗೆ ಒಂದು ಕೆಲವೊಂದು ಲ್ಯಾಬ್ ಟೆಸ್ಟ್ಗಳನ್ನ ಬರ್ದು ಕೊಡ್ತೀವಿ ಅದನ್ನೆಲ್ಲ ನೀವು ಟೆಸ್ಟ್ ಮಾಡಿಸ್ಕೋ ಬಂದರೆ ನಾನು ಮುಂದಿನ ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ ಈಗ ನೀವು ಆರೂವರೆ ಹಾಗೇ ಎಗ್ಸ್ಯಾಕ್ಟಾಗಿ ಬಂದ್ಬಿಡಿ ಫಸ್ಟು ನಿಮಗೇ ನಾನು ನೋಡ್ತೀನಿ ಬೇರೆ ಇನ್ನೇನಾದ್ರು ಇದೆಯಾ ಅಷ್ಟೇ ಅಲ್ವಾ ಈಗ ಫಸ್ಟ್ ಓ ಆರ್ ಎಸ್ ತಗೊಳೋದು ಮರೀಬೇಡಿ ಈಗ ಬೆಳಗ್ಗಿಂದೇನೂ ತಿಂದಿಲ್ಲ ನಿಶ್ಶಕ್ತಿ ಆಗಿರುತ್ತೆ ಓ ಆರ್ ಎಸ್ಸು ಒಂದು ಎರಡು ತೊಗೊಂಡರೂ ತೊಂದರೆ ಇಲ್ಲ